ನೀವು ನಾವು ಮನೆಯನ್ನು ಒಳ್ಳೆಯ ಸ್ವಚ್ಚವಾಗಿಡಬೇಕು ಮತ್ತು ಅಂದರೆ ಈಗ ಮನೆ ಗುಡಿಸು ಬೆಳಗ್ಗೆ ಎದ್ದು ಮನೆ ಗುಡಿಸಬೇಕು ಸಂಜೆ ಎದ್ದು ಸಂಜೆ ಸಹ ಮನೆ ಗುಡಿಸಬೇಕು ಮನೆಯ ವಾತಾವರಣವನ್ನು ಸಹ ಹಾಗೆ ಸ್ವಚ್ಛವಾಗಿ ಇಡಬೇಕು ಮನೆ ಒರೆಸುವುದು ಅಂದರೆ ಈಗ ಎಲ್ಲ ಮುಂಚಿನವರು ನೀರಲ್ಲಿ ಒರೆಸ್ತಿದ್ದರು ಮನೆಯನ್ನು ಈಗಿನವರು ಹಾಗೆ ಏನೆಲ್ಲ ಮೆಡಿಸಿನೆಲ್ಲ ಬಂದಿದೆ ಮನೆ ಒರೆಸಲಿಕ್ಕೆ ಮತ್ತು ಕೆಲವು ಅದರಿಂದ ಮನೆಯ ಕೆಲವು ಇದು ಮನೆಯೊಳಗೆ ಬರುವ ಜಿರಳೆ ಮತ್ತು ಕ್ರಿಮಿನಾಶಕಗಳು ಅದರಿಂದ ನಾಶವಾಗ್ತದೆ ಮತ್ತು ಮ ಈಗ ಮುಂಚಿನ ಹಾಗೆ ಮುಂಚಿನವರು ಕೈಯಲ್ಲಿ ಕೈಯಿಂದಲೇ ಬಟ್ಟೆ ತುಂಡು ತೆಗೆದು ನೀರಿಗೆ ಹಾಕಿ ಮನೆಯನ್ನು ಒರೆಸ್ತಿದ್ದರು ಈಗೆಲ್ಲ ತುಂಬ ಮಷಿನ್ಗಳು ಬಂದಿವೆ ಮನೆಯ ಮನೆಯನ್ನು ಕ್ಲೀನ್ ಮಾಡಲಿ ಒರೆಸಲಿಕ್ಕೆ ಮತ್ತು ಮತ್ತು ಮತ್ತು ಗ್ಯ ಮಕ್ಕಳು ಈಗಿನ ಮಕ್ಕಳಿಗೆ ಸಹ ಟೈಮ್ ಸಿಗುವುದಿಲ್ಲ ಮನೆಯನ್ನು ಗುಡಿಸಲಿಕ್ಕೆ ಅವರಿಗೆ ಕಲಿ ಕಲಿಯುವುದೇ ಇರ್ತದೆ ಬೆಳಗ್ಗೆಯಿಂದ ಸಂಜೆ ತನಕ ಮತ್ತು ಈಗಿನವರು ಹೆಂಗಸರಿಗೆ ಸಹ ಟೈಮ್ ಸಿಗುವುದಿಲ್ಲ ಅವರು ಕೆಲಸಕ್ಕೆ ಸಹ ಹೋಗ್ತಾರೆ ಮನೆ ಮನೆಯ ವಾತಾವರಣ ಯಾವಾಗಲೂ ಸ್ವಚ್ಛ ಸ್ವಚ್ಛವಾಗಿಡಬೇಕು ಮತ್ತು ಸಗಣಿ ಮನೆಯಲ್ಲಿ ಹಸು ಇದ್ದವರು ಸಗಣಿ ಮನೆ ಸಗಣಿ ಸಗಣಿಯ ಹಸುವಿನ ಸಗಣಿಯನ್ನು ಮನೆಯಲ್ಲಿ ಪೂಜೆ ಇರುವಾಗ ಅಂಗಳವನ್ನು ಸಗಣಿಯಿಂದ ಗುಡಿಸಿ ಸ್ವಚ್ಛವಾಗಿಡ್ತಾರೆ ಮತ್ತು ತುಳಸಿ ಕಟ್ಟೆ ಆ ಕಡೆಯೆಲ್ಲ ಸಗಣಿಯನ್ನು ಗುಡಿಸಿ ಕ್ಲಿಯ ಸ್ವಚ್ಛವಾಗಿಡ್ತಾರೆ ಮತ್ತು ಕೆಲ ಕೆಲವು ಕೆಲವು ಕೆಲವು ಸಂದರ್ಭಗಳಲ್ಲಿ ನಾವು ಮನೆ ಮನೆ ಮನೆಯನ್ನು ಶುಚಿ ಸು ಶುಚಿ ಶುಚಿಯಾಗಿ ಇಡದಿದ್ದರೆ ಕೆಲವು ಕ್ರಿಮಿನಾಶಕಗಳು ಬರ್ತದೆ ಮತ್ತು ಮನೆ ಮನೆಯನ್ನು ಯಾವ ವಾರಕ್ಕೆ ಒಂದು ನಾಲ್ಕು ದಿನವಾದ್ರು ಒರೆಸಬೇಕು ಮತ್ತು ಗುಡಿಸುವುದು ನಾವು ಬೆಳಗ್ಗೆಯಿಂದ ಬೆಳಗ್ಗೆ ಮತ್ತು ಸಂಜೆ ಗುಡಿಸಲೇಬೇಕು ದೇವರ ಕೋಣೆಯನ್ನು ಸಹ ಹಾಗೆ ಸ್ವಚ್ಛವಾಗಿಡ್ಬೇಕು ಯ ಮನೆ ಗುಡಿಸುವುದರಿಂದ ನಮಗೆ ಒಳ್ಳೆಯ ಮನೆಯು ಬೇಗ ಅಭಿವೃದ್ಧಿಯಾಗ್ತದೆ ಮತ್ತು ನಮಗೆ ದೇವರ ದಯೆ ದಯೆ ಇರ್ತೆ ದಯೆಯಿಂದ ನಮಗೆ ಯಾವಾಗಲೂ ಮ ಇದು ಪುಣ್ಯ ಸಿಗ್ತ ಪುಣ್ಯ ಬರ್ತದೆ ಮತ್ತು ಮನೆ ಶುಚಿ ಮನೆ ಶುಚಿ ಮನೆ ಮನೆಯ ಶುಚಿ ಮನೆಯ ಶುಚಿತ್ವವನ್ನು ನಾವು ಕಾಪಾಡಬೇಕು ಹಾಗೆಯೇ ಎಲ್ಲಿ ಸಹ ನಾವು ಶುಚಿತ್ವವನ್ನು ಕಾಪಾಡಲೇಬೇಕು ಮುಂಚಿನವರಿಗೆ ಮನೆಯ ಮುಂಚಿನವರಿಗೆ ಮುಂಚಿನವರು ತುಂಬ ಮನೆಯ ಮನೆಯನ್ನು ಶುಚಿತ್ವವಾಗಿ ಇಡ್ತಿದ್ದರು ಈಗಿನವರಿಗೆ ಟ್ಯ ಸಮಯ ಸಿಗಲ್ಲ ಅವರು ಕೆಲವೊಮ್ಮೆ ಮನೆಯ ಅಂಗ್ ಕೆಲವರು ಮನೆಯ ಅಂಗಳವನ್ನು ತಿಂಗಳಿಗೆ ಒಂದು ಸಾರಿ ಗುಡಿ ಗುಡಿಸುವುದು ಮುಂಚಿನವರು ಆಗೆಲ್ಲ ಬೆಳಗ್ಗೆ ಎದ್ದು ಸಂಜೆವರೆಗೆ ಗುಡಿ ಗುಡಿಸ್ತಾರೆ ಮನೆ ಅಂಗಳವನ್ನು ಹಾಗೆಯೇ ಮನೆಯಿಂದ ನಮಗೆ ಹಸುವಿನ ಸಗಣಿಯಿಂದ ನಾವು ಗೊಬ್ ಗೊಬ್ಬರ ಮಾಡ್ತೇವೆ ಆ ಗೊಬ್ಬರದಿಂದ ಒಲೆ ಆ ಗೊಬ್ಬರವನ್ನು ಒಲೆಗೆ ಸಹ ಹಾಕ್ತೇವೆ ಮತ್ತು ಅದರಿಂದ ನಮಗೆ ತುಂಬ ಹಸುವಿನ ಸಗಣಿಯಿಂದ ತುಂಬ ಲಾಭಗಳು ಉಂಟು ಕ್ಯ ಹಸುವಿನ ಸಗಣಿಯಿಂದ ನಾವು ಆ ಹಸು ಆ ಹಸುವಿನ ಸಗಣಿಯಿಂದ ನಾವು ಕೆಲವು ಪೂಜೆಗೆ ಸಹ ಉಪಯೋಗ ಮಾಡ್ತೇವೆ ಸಗಣಿಯನ್ನು ಪೂಜೆಗೆ ಸಹ ಉಪಯೋಗ ಮಾಡ್ತೇವೆ ಮತ್ತು ಹಸುವಿನ ಸಗಣಿಯನ್ನು ಗಿಡಮರಗಳಿಗೆ ಎಲ್ಲ ಹಾಕ್ತೇವೆ ಗೊಬ್ಬರವಾಗಿ ಹಾಗೆ ಮತ್ತು ಕ್ಯ ಹಸುವಿನ ಸಗಣಿಯಿಂದ ಹಸುವಿನ ಸಗಣಿಯಿಂದ ಹಸುವಿನ ಸಗಣಿ ಸಗಣಿಯನ್ನು ನಾವು ಕೆಲವು ಕೆಲವು ಪೂಜೆಗಳಿಗಾಗಿ ಎಲ್ಲ ಉಪಯೋಗ ಮಾಡ್ತೇವೆ ಮತ್ತು